ಮನರಂಜನಾ ಚಟುವಟಿಕೆಗಳು ಅವುಗಳಲ್ಲಿ ಮುಖ್ಯವಾಗಿ ಜನಪದ ಕ್ರೀಡೆ ನೃತ್ಯ ರಂಗಭೂಮಿ ನಾನು ಮೊದಲಿಗೆ ಜನಪದದ ಬಗ್ಗೆ ವಿವರಿಸುತ್ತೇನೆ ಜನಪದವು ನಮ್ಮ ಪೂರ್ವಜರಿಂದ ಬಾಯಿಂದ ಬಾಯಿಗೆ ಹರಿದು ಸುಮಾರು ವರ್ಷಗಳಿಂದ ತನ್ನದೆ ಆದ ಪ್ರಾಶಸ್ತ್ಯತೆಯನ್ನು ಪಡೆದುಕೊಂಡು ಬಂದಿದೆ ಇದರಲ್ಲಿ ದಾಸರ ಹಾಡುಗಳು ಕನಕದಾಸರ ಹಾಡುಗಳು ನಂತರ ಬಂದಂತ ಶರೀಫರ ಹಾಡುಗಳು ಬಾಯಿಂದ ಬಾಯಿಗೆ ಬಂದಂತ ಹಾಡುಗಳನ್ನೆ ಜನಪದ ಹಾಡುಗಳು ಎಂದು ಪರಿಗಣಿಸಲಾಗುತ್ತದೆ ಅವು ಎಷ್ಟು ಜನಪ್ರಿಯತೆಯನ್ನು ಪಡೆದಿದ್ದವು ಎಂದರೆ ಹೇಳಲಿಕ್ಕೆ ಅಸಾಧ್ಯ ಅವುಗಳನ್ನು ಜನರು ಹೊಲದಲ್ಲಿ ಮನೆಯಲ್ಲಿ ಹಾಗು ವಿವಿಧ ಕಾರ್ಯಕ್ರಮಗಳಲ್ಲಿ ತಮ್ಮದೆ ಆದ ಶೈಲಿಯಲ್ಲಿ ಹಾಡುತ್ತ ಆದ್ದರಿಂದ ಖುಷಿಯನ್ನು ಪಡುತ್ತಿದ್ದರು ಹೀಗಾಗಿ ಜನಪದವು ನಮ್ಮ ಪೂ ಭಾಳಷ್ಟು ಜನರಲ್ಲಿ ಮೂಡಿ ಬರ್ತಿದೆ ಜನಪ ಜನಪದವನ್ನು ಪ್ರೀತಿಸದ ವ್ಯಕ್ತಿಗಳೆ ಇಲ್ಲ ಎನ್ನಬೋದು ಯಾಕೆಂದರೆ ಅದು ಮನುಷ್ಯರ ಮನಸ್ಸನ್ನು ತಟ್ಟುವಂತೆ ಗೀತೆ ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಹಾಡಲು ಕೇಳಲು ಇಂಪು ಎನಿಸುತ್ತದೆ ಅದಕ್ಕಾಗಿ ನಾವು ಜನಪದವನ್ನು ಹೆಚ್ಚು ಇಷ್ಟ ಪಡುತ್ತೇವೆ ಜನಪದ ಹಾಡಿನಿಂದಲೆ ಪ್ರಸಿದ್ದರಾಗಿ ಇರತಕ್ಕಂತವ್ರು ಸಾಕಷ್ಟು ಜನರಿದ್ದಾರೆ ಹೀಗೆ ಎನ್ನವರ ಮಟ್ಟಿಗೆ ಹೇಳುದಾದರೆ ಜೇಎಸ್ ಬಿ ಜಯಶ್ರೀ ದೇವಿ ತನ್ನದೆ ಆದಂತ ಜನಪದ ನೃತ್ಯದಲ್ಲಿ ತನ್ನದೆ ಆದ ಕರಿಮಾಯಿತಾಯಿ ಹಾಡಿನಿಂದ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತ ವ್ಯಕ್ತಿ ಆಗಿದ್ದಾಳೆ ಅದನ್ನು ಬಿಟ್ಟರೆ ಸಾಕಷ್ಟು ಜನ ಈ ಜನಪ್ರಿಯ ಜನಪದ ಹಾಡುಗಳನ್ನು ಹಾಡಿ ತಮ್ಮದೆ ಆದ ಯಶಸ್ಸನ್ನು ಗಳಿಸಿಕೊಳ್ಳುವಲ್ಲಿ ಕಾರಣಿಭೂತರಾಗಿದ್ದಾರೆ ಎಂದು ನಾವು ವರ್ಣಿಸಬಹುದು ನಾವು ಜನಪದವನ್ನು ಹೆಚ್ಚು ಹೆಚ್ಚು ಇಷ್ಟ ಪಡುವುದು ಏಕೆಂದರೆ ಅವು ನಮ್ಮ ಮನಸ್ಸಿನ ಭಾವನೆಗಳಿಗೆ ಗಳಿಗೆ ನೇರವಾಗಿ ತಟ್ಟುತ್ತವೆ ಎನ್ನುವ ಕಾರಣಕ್ಕಾಗಿ ಎರಡನೆಯದು ಕ್ರೀಡೆ ಕ್ರೀಡೆಯಿಂದ ನಮ್ಮ ದೇಹದ ಸಮತೋಲನವನ್ನು ದೇಹದ ಶಕ್ತಿಯನ್ನು ದೇಹದ ಸಂಪೂರ್ಣ ಹಿಡಿತವನ್ನು ಸಾಧಿಸಿಕೊಳ್ಳಲು ಕ್ರೀಡೆಗಳು ಭಾಳಷ್ಟು ಸಹಕಾರಿಯಾಗಿರ್ತವೆ ದೇಹದಲ್ಲಿ ನರನಾಡಿಗಳನ್ನು ಸದೃಢಗೊಳಿಸಲು ಕ್ರೀಡೆ ಅತಿ ಅವಶ್ಯಕವಾಗಿರುತ್ತದೆ ಅದಕ್ಕಾಗಿ ಕ್ರೀಡೆ ಗಳನ್ನು ಹಿಂದೆ ಹಿಂದಿನ ಕಾಲದಲ್ಲಿ ಸಾಕಷ್ಟು ದೈಹಿಕ ಶಕ್ತಿಗಳಿಗಾಗಿಯೆ ಈ ಕ್ರೀಡೆಗಳನ್ನು ಆಯೋಜಿಸುತ್ತಿದ್ದರು ಹಾಗಾಗಿ ಈ ಕ್ರೀಡೆ ನಮ್ಮ ದೇಹದ ಜ ಶಕ್ತಿಯನ್ನು ಹೆಚ್ಚಿಸಲು ಅತಿ ಉಪಯುಕ್ತ ಎನ್ನಬೋದು ಕ್ರೀಡೆಗಳಲ್ಲಿ ಸಾಕಷ್ಟು ಬಗೆಯ ಕ್ರೀಡೆಗಳಿವೆ ಅದ್ರಲ್ಲಿ ಯೋಗ ಧ್ಯಾನ ಮತ್ತು ಕಬ್ಬಡ್ಡಿ ರನ್ನಿಂಗ್ ಸುತ್ತುವುದು ಹೀಗೆ ಕೂತಲ್ಲೆ ಕೂತು ಆಡತಕ್ಕಂತ ಕ್ರೀಡೆಗಳು ಶ್ರಮದ ಕ್ರೀಡೆಗಳು ಸಾಕಷ್ಟು ಇರೋದರಿಂದ ಕ್ರೀಡೆಗಳು ಳು ದೈಹಿಕ ಶಕ್ತಿಯನ್ನು ಹೆಚ್ಚಿಸುದ್ ಅಲ್ಲದೆ ಮಾನಸಿಕ ಬುದ್ದಿಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿರೋದ್ರಿಂದ ಮನೋರಂಜನೆಗೆ ಇದು ಅತಿ ಸೂಕ್ತವಾದ ಒಂದು ಕ್ರೀಡೆಯಾಗಿರುತ್ತದೆ ಕ್ರೀಡೆಗಳನ್ನು ನಾವು ಆಡುವುದ್ರಿಂದ ದೇಹದ ಮನಸ್ಸಿನ ಶುದ್ದತೆಯನ್ನು ಮತ್ತು ದೇಹದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಈ ಕ್ರೀಡೆಗಳು ಬಹಳಷ್ಟು ಸಹಕಾರಿಯಾಗಿದೆ ಎನ್ನಬೋದು ಕ್ರೀಡೆ ಕ್ರೀಡೆ ಎನ್ನುವುದು ಬರಿ ಏ ಆಟ ಆಟ ಆಡುದು ಅಷ್ಟೆ ಅಲ್ಲ ಮಾನಸಿಕ ಬುದ್ದಿ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತ ಕ್ರೀಡೆಗಳು ಇರುವುದನ್ನು ನಾವು ಕಾಣುತ್ತೇವೆ ಎರಡನೆದಾಗಿ ನೃತ್ಯ ನೃತ್ಯ ನೃತ್ಯದಲ್ಲಿ ಹಲವು ಪ್ರಕಾರ ಭರತನಾಟ್ಯ ಯಕ್ಷಗಾನ ಸಾಂಪ್ರದಾಯಿಕ ಗೀತೆಗಳ ನೃತ್ಯ ದೇಶಿ ನೃತ್ಯಗಳ ನೃತ್ಯ ಹೀಗೆ ಸಾಕಷ್ಟು ನಮಗೆ ನೃತ್ಯಗಳು ನಮಗೆ ಕಂಡು ಬರುತ್ತವೆ ನೀವು ಯಕ್ಷಗಾನ ಹಾಗು ಹಾಗು ಏನಿದು ಭರತ ನಾಟ್ಯ ಭರತ ನಾಟ್ಯದಲ್ಲಿ ತನ್ನದೆ ಆದಂತ ಹೆಸ್ರುಗಳಿಸಿಕೊಂಡವರು ಸಾಕಷ್ಟು ಜನರಿದ್ದಾರೆ ಅವರು ಗಳಲ್ಲಿ ನಟರಾಜ ಅತಿ ಶ್ರೇಷ್ಠವಾದ ವ್ಯಕ್ತಿಯಾಗಿರುತ್ತಾನೆ ಭರತ ನಾಟ್ಯವು ದೇಹದ ಅಂಗಾಂಗಗಳನ್ನು ಸರ್ವೊತೋಮುಖ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿರುತ್ತದೆ ಭರತನಾಟ್ಯವು ಈ ದೇಹದ ಸರ್ವಾಂಗವನ್ನು ಶಕ್ತಗೊಳಿಸುತ್ತದೆ ಮತ್ತು ನಮ್ಮ ಸಂಪ್ರದಾಯದ ಅನೇಕ ಆಗು ಹೋಗುಗಳನ್ನು ಬಿಂಬಿಸುವ ಸನ್ನೆಯ ಮೂಲಕ ನಮ್ಮನ್ನು ನಿಯಂತ್ರಿಸುವ ಶಕ್ತಿ ಆ ಭರತ ನಾಟ್ಯಕ್ಕೆ ಇರುತ್ತದೆ ಎನ್ನುವುದು ನನ್ನ ವಾದಂತ ವಾದವಾಗಿದೆ ಅದು ಅಲ್ಲದೆ ಅದು ಅಲ್ಲದೆ ರಂಗಭೂಮಿ ರಂಗಭೂಮಿ ಕಲಾವಿದರು ಸಾಕಷ್ಟು ಜನರಿದ್ದಾರೆ ಇದೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ರಂಗಭೂಮಿ ಕಲೆಯಿಂದಲೆ ಪ್ರಸಿದ್ದಿ ಆದವರು ಬಿ ಜಯಶ್ರೀ ದೇವಿ ಯಾ ಗುಬ್ಬಿ ವೀರಣ್ಣ ಸಾಕಷ್ಟು ಕಲಾವಿದರರು ರಂಗಭೂಮಿ ಇಂದ ತಮ್ಮ ಬದುಕನ್ನು ಕಟ್ಟಿಕೊಂಡು ಇಡಿ ರಾಷ್ಟ್ರಮಟ್ಟದಲ್ಲಿ ರಾಜ್ಯಮಟ್ಟದಲ್ಲಿ ಮಿಂಚಿ ಬೆಳಗಿದವರು ರಂಗಭೂಮಿ ನಮ್ಮ ದಿನನಿತ್ಯದ ಆಗು ಹೋಗುಗಳನ್ನು ಪ್ರತಿಬಿಂಬಿಸುವ ಒಂದು ಒಂದು ವಿಡಂಬನಾತ್ಮಕ ಶಕ್ತಿ ಆ ರಂಗಭೂಮಿಗೆ ಇರುವುದರಿಂದ ರಂಗಭೂಮಿಯನ್ನು ಪ್ರೀತಿಸಿದ ಪ್ರೀತಿಸದೇ ಇರುವ ವ್ಯಕ್ತಿಗಳು ಯಾರು ಇರುವುದಿಲ್ಲ ರಂಗಭೂಮಿಯೆ ಯಾ ಯ ಇಂದಲೆ ಕವಿಗಳ ಸಾಹಿತಿಗಳ ವಿಮರ್ಶಕರ ಎಲ್ಲರ ಬದುಕನ್ನು ಒಂದು ಉಜ್ವಲಗೊಳಿಸುವಂತ ಶಕ್ತಿ ಆ ರಂಗಭೂಮಿಗೆ ಇದೆ ಆ ಅವರು ಬರೆದಿರ್ತಕ್ಕಂತ ಮೂಕಜ್ಜಿಯ ಕನಸು ನಾಯಿ ನೆರಳು ಗ್ರಂಥಗಳು ರಂಗಭೂಮಿಯಿಂದಲೆ ಆ ತುಣುಕುಗಳನ್ನು ಹಾಡಿ ವಿಶ್ವ ಪ್ರಸಿದ್ಧಿಗಳಿಸುವಲ್ಲಿ ಆ ಕವಿಯನ್ನು ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸ್ಕೊಳ್ಳುವಲ್ಲಿ ಈ ರಂಗಭೂಮಿ ಭಾಳಷ್ಟು ಸಹಕಾರಿ ಉಂಟು ಮಾಡು ಮಾಡುವುದು ನಮಗೆಲ್ಲ ಅತಿ ಸಂತಸ ಸಂಗತಿ ಆಗಿದೆ ನಾಯಿ ನೆರಳು ಸಿನ್ಮಾ ನಾಯಿ ನೆರಳು ನಾಟಕ ನೋಡುತ್ತಿದ್ದರೆ ಅದರ ವೈಚಿತ್ರಣಗಳು ನಮ್ಮ ಕಣ್ಣುಮುಂದೆ ಬರುತ್ತವೆ ಮೂಕಜ್ಜಿಯ ಕನಸಿನಲ್ಲಿ ಮೂಕಜ್ಜಿಯ ಕನಸುಗಳು ಸಿನ್ಮಾದಲ್ಲಿ ತಾ ರಂಗಭೂಮಿಯ ಕಲಾವಿದರು ಅತಿ ಹೆಚ್ಚು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದು ಅದು ಒಂದು ನಾಟಕವಾಗದೆ ಅದು ನಮ್ಮ ಜೀವನ ಸರ್ವೊತೋಮುಖ ಅಭಿವೃದ್ದಿಯನ್ನು ಹಾಗು ನಮ್ಮನ್ನು ನಾವು ತಿದ್ದಿಕೊಳ್ಳುವಷ್ಟು ಶಕ್ತಿಯನ್ನು ಆ ರಂಗಭೂಮಿ ನೀಡುತ್ತದೆ ಇದು ಅಲ್ಲದೆ ಜನಪದ ಸಾಹಿತ್ಯ ಆಗು ಭಜನಾ ಮಂಡಳಿಗಳು ಸಾಕಷ್ಟು ಜನಪ್ರಿಯತೆಗಳನ್ನು ನಮ್ಮ ಜನರಲ್ಲಿ ಮೂಡಿಸುವಲ್ಲಿ ಸಹಕಾರಿಯಾಗಿವೆ ನನಗೆ ಇಷ್ಟವಾದಂತ ಭಜನ ಮ ಭಜನೆಗಳು ಕೀರ್ತನೆಗಳು ನನ್ನನ್ನು ಮನೋರಂಜನ ಕ್ರೀಡೆಗಳನ್ನಾಗಿ ಮಾಡುವಲ್ಲಿ ಅತಿ ಹೆಚ್ಚು ಇಷ್ಟ ಪಡುವಂತದ್ದಾಗಿದೆ ಮ ಯಾವ ರೀತಿ ಮನೋರಂಜನೆ ನೀಡುತ್ತವೆ ಎಂದರೆ ಅವು ನಮ್ಮ ಬದುಕಿನ ಆಗು ಹೋಗುಗಳನ್ನು ಪ್ರತಿಬಿಂಬಿಸುವ ಒಂದು ಚಿತ್ರಣವಾಗಿರುತ್ತದೆ ಹಾಗಾಗಿಯೆ ನಾನು ಆ ಭಜನಾ ಗೀತೆಗಳನ್ನು ದಿನ ನಿತ್ಯ ಪ ಕು ಹೇಳುತ್ತ ಖುಷಿ ಪಡುತ್ತೇನೆ ಇದು ನನ್ನ ಮನೋರಂಜನೆಯ ಮುಖ್ಯ ಕಾರಣವಾಗಿರುತ್ತದೆ ಇದು ಒಂದು ಒಂದು ಕ್ಷಣವಾದರು ಆ ಹಾಡುಗಳನ್ನು ಹಾಡಿದ್ದಲ್ಲಿ ನಮ್ಮ ಮನಸ್ಸಿನ ಹಗುರತೆಯನ್ನು ನಿವಾರಿಸಿಕೊಳ್ಳಬಹುದು ಅದಕ್ಕಾಗಿ ಮನೋರಂಜನೆ ಅತಿ ಅವಶ್ಯಕವಾಗುತ್ತದೆ ಏಕೆಂದರೆ ದಿನವಿಡಿ ಶ್ರಮವ್ಯೆ ಶ್ರಮವಹಿಸಿ ಕೆಲಸ ಮಾಡುವುದು ಮಾಡುವುದರಿಂದ ಮಾನಸಿಕ ಹಾಗು ದೈಹಿಕ ಶಕ್ತಿ ಕುಗ್ಗಿರುತ್ತದೆ ಒಂದು ಕ್ಷಣ ಇಂತಹ ಮನೋರಂಜನೆಗಳಿಂದ ದೇಹವು ತನ್ನದೆ ಆದಂತ ಸಮತೋಲ್ನವನ್ನು ಪಡೆದುಕೊಳ್ಳುವಲ್ಲಿ ಸಹಕಾರಿ ಆಗಿರೋದ್ರಿಂದ ಕ್ರೀಡೆಗಳು ನಮ್ಮನ್ನು ಅತಿ ಹೆಚ್ಚು ಮನೋರಂಜನೆಗೊಳಿಸಿ ನಮ್ಮ ಜೀವನದ ಸರ್ವೊತೋಮುಖ ಅಭಿವೃದ್ದಿಗೆ ಕಾರಣವಾಗಿರುತ್ತವೆ ಎನ್ನುವುದು ನನ್ನ ಅನಿಸಿಕೆ